ನಾವು ಭಾರತದಲ್ಲಿ ನೋಡಲೇ ಬೇಕಾದಂತಹ ಸ್ಥಳ ಅಂತ ಹೇಳಿದರೆ ಹಂಪಿ ಇದು ಸುಮಾರು ಐದು ಕೋಟಿ ವರ್ಷದ ಪುರಾತನ ಪುರಾತನ ಪಾಳು ಹಂಪಿ ಹಂಪಿ ಅನ್ನೋದು ಮನೋಹರದ ಪಾಳು ಜಗತ್ತು ಪ್ರಸಿದ್ಧ ಐದ್ನೂರು ವರ್ಷದ ಹಿಂದೆ ಮಾನವರು ಕಟ್ಟಿರ್ತಕ್ಕಂಥ ಈ ದೇವಸ್ಥಾನ ಈ ಕೋಟ್ಯಾಂತರ ವರ್ಷಗಳ ಹಳೆಯದಾದ ಪಾಳು ಹಿನ್ನಲೆ ಒದಗಿಸುತ್ತದೆ ಒದಗಿಸುತ್ತದೆ ಎಂದರೆ ನಾವಿಬ್ಬರು ನಾವಿಬ್ಬರು ಆದರೆ ಇದು ನಿಜವಾದ ಪಾಳು ಗುಡಿಗಳ ಬದಿಗೆ ಇರುವ ಬಂಡೆಗಳು ಹಾಗು ರಾಶಿಯಲ್ಲಿ ಬಿದ್ದಿರುವಂತಹ ಕಾಣುವ ಗುಡ್ಡಗಳು ಸುಮಾರು ಐ ಸುಮಾರು ಐದರಿಂದ ಆರು ಕೋಟಿ ವರ್ಷದ ಹಿಂದೆ ರೂಪುಗೊಂಡಿರ್ತಕ್ಕಂತಹ ಈ ಶಿಲಾ ಪರ್ವತಗಳು ಶಿಲಾ ಪರ್ವ ಶಿಲಾ ಪರ್ವತಗಳು ಹಾಗು ಶಿಲಾ ಪದರಗಳ ಪಳಿ ಉಳಿಕೆಗಳು ಎನ್ನಬಹುದು ಹಾಗು ರೂಪುಗೊಂಡಿರ್ತಕ್ಕಂತಹ ಪದರ ಪದರಗಳಲ್ಲಿ ಪದಾ ಪದರವಾದ ಶಿಲೆಗಳು ಕ ಸಪ್ ಸಪಟವಾಗಿ ಹಿಡಿದಿಟ್ಟಿದ್ದಾರೆ ಮಣ್ಣುಗಳು ಸುನ್ನಿನ ಶಿಲೆ ಮಣ್ಣುಗಳು ಸುನ್ನಿನ ಶಿಲೆಗಳು ನೀರಿನಿಂದಲು ಭೂಕಂಪದಿಂದಲು ಗಾಳಿಯಿಂದಲು ಸವೆದಿದ್ದು ಈ ಶಿಲೆಗಳು ಬಿಡಿ ಬಿಡಿಯಾಗಿಟ್ಟಿವೆ ಹೀಗೆ ಅವುಗಳು ಹೀಗೆ ಬಿಡಿಯಾದ ದೊಡ್ಡ ದೊಡ್ಡ ಬಂಡೆಗಳು ಉರಳಿ ಜಗಕ್ ಜರಗಿರುವ ಗುಡ್ಡೆ ಗುಡ್ಡಗಳ ರೂಪ ತಾಳಿದೆ ಹೀಗೆ ಹಂಪಿಯಲ್ಲಿ ಇರುವ ಗುಡ್ಡಗಳ ಹಿನ್ನಲೆಯು ದಕ್ಷಿಣ ಭಾರತದಲ್ಲಿ ಇರ್ತಕಂತಹ ಇಸ್ಲೆಮ್ ಬರ್ನೆನ್ ಗುಡ್ಡಗಳು ಬಹಳಷ್ಟು ಕಡೆಗಳಲ್ಲಿ ನೋಡಬಹುದು ಸಾಮಾನ್ಯವಾಗಿ ದುರ್ಗ ಎಂದು ಕರೆಯುವ ಬೆಟ್ಟಗಳು ಇಂತಹ ಸೇ ಇನ್ಸ್ಲೇ ಬರ್ ಗ್ರೂಪುಗಳೆ ಇವು ಚಿತ್ರದುರ್ಗ ಕೋಟೆಯಲ್ಲಿ ದೊಡ್ದಾಗಿದೆ ನಮ್ಮ ಹಂಪಿಯಲ್ಲಿ ಇರ್ತಕ್ಕಂತಹ ಸಾಂಸ್ಕೃತಿಕ ಸೊಬಗನ್ನು ನೋಡ್ತಕ ನೋಡಲು ಹಲವಾರು ವಿದೇಶಿಯರು ನಮ್ಮ ಬಾ ಭಾರ್ತಕ್ಕೆ ಬಂದು ಹಮ್ ನಮ್ಮ ವಿಜಯನಗರ ಸಾಮ್ರಾಜ್ಯದ ಆಳ್ಸಕ್ಕಂಥ ಹಂಪಿಯಲ್ಲಿ ಬಂದು ಅವರು ಆಗಿನ ಕಾಲದಲ್ಲಿ ಅವರು ಆಗಿನ ಕಾಲದಲ್ಲಿ ಯಾವ ರೀತಿ ಅವರು ಬಟ್ಟೆಗಳನ್ನ ತೊಡ್ತಾ ಇದ್ದರು ಯಾವ ರೀತಿ ಅವರ ಸಂಸ್ಕೃತಿಯನ್ನು ತಮ್ಮ ಅಳವಡಿಸ್ಕೊಂಡಿದ್ದರು ಹಾಗು ಅಂದಿನ ಅಂದಿನ ಉಡುಗೆ ತೊಡುಗೆ ಆಗಿರ್ಬೌದು ಹಾಗೆ ಆಗಿನ ಅವರು ಯಾವ ಭಾಷೆಯನ್ನು ಮಾತಾಡ್ತಾರೆ ಅವರು ಹೇಗೆ ತಮ್ಮ ಕಲೆಯನ್ನು ತೋರಿಸ್ತಾರೆ ಹಾಗು ಅವರು ಅವರು ಯಾವುದೇ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದರೆ ಅವರು ಯಾವ ರೀತಿಯಿಂದ ಎಷ್ಟು ದಿನದವರೆಗೆ ಅವರು ಅದನ್ನ ತಯಾರು ಮಾಡ್ಕೊಂಡು ಆ ಒಂದು ಆ ಒಂದು ಹಬ್ಬವನ್ನು ಅಷ್ಟೊಂದು ಅದ್ದೂರಿಯಾಗಿ ನಡೆಸ್ ನಡೆಸ್ತಾರೆ ಹಾಗೆ ನಮ್ಮ ಭಾರ್ತದಲ್ಲಿ ನೋಡ್ತಕ್ಕ ನೋಡಲೇ ಬೇಕಾದ ಇನ್ನೊಂದು ಸ್ಥಳ ಅಂದರೆ ಮೈಸೂರು ಆ ಮೈಸೂರು ಆಗಿರ್ಬೌದು ಮೈಸೂರಿನಲ್ಲಿ ನೋಡ್ತಕ್ಕಾದ ಬಹಳಷ್ಟಿವೆ ಯಾಕಂದರೆ ಅದು ಆಗಿನ ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯ ಬಹಮನಿ ಸಾಮ್ರಾಜ್ಯ ಆಗಿರೋ ಮೊದಲಾದ ವ್ಯಕ್ತಿಗಳು ಅದನ್ನ ಆಳಿರ್ತಕ್ಕಂಥದ್ದು ಮೈಸೂರಿನಲ್ಲಿ ಆಗಿರ್ಬೌದು ದಸರಾ ಉತ್ಸವನ ಅದ್ದೂರಿಯಾಗಿ ಅವರು ಆಚರಣೆ ಮಾಡ್ತಾರೆ ಹಾಗು ಆಚರಣೆ ಮಾಡಿರ್ತ ಮಾಡಿರ್ತಾರೆ ಹಾಗು ಅಲ್ಲಿನ ಆ ಒಂದು ಆ ದಸರಾ ಉತ್ಸವನ ನೋಡೋಕೆ ಬೇಕಂತಲೆ ವಿದೇಶಿಯರು ಆಗಿರ್ಬೌದು ನಮ್ಮ ಕನ್ನಡದ ಕನ್ನಡದಲ್ಲಿ ಇರ್ತ ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳು ಅದನ್ನ ವಿಕ್ಷೀಸಬೇಕು ಅದನ್ನ ನೋಡಲೇ ಬೇಕಂತ ಹೇಳ್ಬಿಟ್ಟು ಆ ಒಂದು ದಸರಾ ದಿನ ಹಬ್ಬದಂದು ಬರುತ್ತಾರೆ ಅಲ್ಲಿ ಹಲವಾರು ಸಂಸ್ಕೃತಿಗಳು ಕಲೆಗಳು ಶಿಲ್ ಎಲ್ಲ್ರು ಬಂದಿರ್ತಾರೆ ಹಾಗು ಆ ಒಂದು ಪ್ರಕೃತಿಯ ಸೊಬಗನ್ನು ಸವ್ ಸವಿಯಲು ಬರ್ತಾರೆ ಹಾಗು ಅಲ್ಲಿಯ ಅಂಬಾರಿ ರಥೋತ್ಸವ ನೋಡಲು ಹಾಗೆ ಮುನ್ ನಮ್ಮ ಕರ್ನಾಟಕದಲ್ಲಿ ನೋಡ ನಮ್ಮ ಭಾರತದಲ್ಲೆ ನೋಡ್ಬೇಕಂದರೆ ಹಲವಾರು ಪ್ರಸಿದ್ಧ ತಾಣಗಳಿವೆ ಹಾಗೂ ಷ್ ಉಡುಪಿಯ ಉಡುಪಿ ಆಗಿರೋದು ಮಂಗ್ಳೂರು ಆಗಿರ್ಬೌದು ಬಿಜಾಪುರ ಇಂತಹ ಒಂದು ಸ್ಥಳಗಳಲ್ಲಿ ಹಲವಾರು ನೊಡ್ತಕ್ಕಂತಹ ಐತಿಹಾಸಿಕ ಸ್ಥಳಗಳು ಬಹಳಷ್ಟು ಇವೆ ಇದ್ದರೆ ಇದಾವೆ ಹಾಗು ಈದ್ ಇವಾಗೆ ಉಡುಪಿ ಆಗಿರ್ಬೌದು ಮಲ್ನಾಡು ಪ್ರದೇಶಗಳಲ್ಲಿ ಆಗಿರ್ಬೌದು ಆಮೇಲೆ ಚಾಮುಂಡಿ ಬೆಟ್ಟ ಇಂತ ಮುಂತಾದ ಸ್ಥಳಗಳಲ್ಲಿ ಅವ ತನ್ನದೆ ಆದ ಅಂದಿನ ಕಾಲದಲ್ಲಿ ತನ್ನದೆ ಆದಂತಹ ಸಂಸ್ಕೃತಿಯನ್ನ ಅವರು ಅಳವಡಿಸ್ಕೊಳ್ತಿದ್ದರು ಆಗ ಅದನ್ನ ಫಾಲೊ ನು ಅಷ್ಟಾಗಿ ಮಾಡ್ತಾ ಇದ್ದರು ಇ ಇತ್ತೀಚಿಗೆ ಯಾರು ಇತ್ತೀಚಿಗೆ ಯಾರು ಅದನ್ನ ಪಾಲನೆ ಮಾಡಲ್ಲ ಆ್ಯಕ್ಚುವಲಿ ಹೇಳಬೇಕು ಅಂತ ಹೇಳಿದರೆ ನೀವು ಮೈಸೂರು ತಗೊಳ್ರಿ ಈ ಆವಾಗಿನ ಕಾಲದಲ್ಲಿ ಮಾಡ್ತಕ್ಕಂಥ ಹಬ್ಬವನ್ನ ಈ ಜನ್ರೇಷನಲ್ಲಿನು ಸಹ ಅದನ್ನ ಒಂದು ತಿಂಗಳ ಮುಂಚೇನೆ ಆನೆ ಆನೆಗಳನ್ನ ಅದರ ಟ್ರೈನಿಂಗ್ ಕೊಡ್ತಾ ಟ್ರೈನಿಂಗ್ ಕೊಡೋದು ಆಗಲಿ ಅವುಗಳಿಂದ ವಾಕ್ ಮಾಡ್ಸೋದು ಆಗಲಿ ಅವುಗಳಿಂದ ಡ್ಯಾನ್ಸ್ ಮಾಡ್ಸೋದು ಆಗಲಿ ಆಮೇಲೆ ನಮ್ಮ ಸಂಸ್ಕೃತಿ ಕಲೆ ಆಗಿರ್ತಕ್ಕಂಥ ಡ್ಯಾನ್ ನೃತ್ಯಗಳು ಭರತನಾಟ್ಯಮ್ ಆಗಿದ್ದು ಕುಚ್ ಕುಚ್ಪುಡಿ ಆಗಿರ್ಬಹುದು ಒಂತದ್ ಹಾಗು ಆಮೇಲೆ ಹಲವಾರು ಕಲೆಗಳನ್ನ ರೂಪಿಸ್ಕೊಳ್ತದೆ ಅದು ನಮ್ಮ ದಸರಾ ಅಂತಕಂಥದ್ದು ಉತ್ಸವ ಅಲ್ಲಿ ಅದ್ದೂರಿಯಾಗಿ ಉತ್ಸವ ನಡೆಯುತ್ತೆ ಅಂದಿನದಾಲ್ ಇಂದಿನ ಕಾಲ್ದಲ್ಲಿ ಇರ್ತಕ್ಕಂತಹ ರಾಜ ಮನೆತನಗಳು ಆ ಆ ಒಂದು ವ್ಯಕ್ತಿಯ ಪರಂಪರೆ ಇವಾಗು ಇದೆ ಅದನ್ನ ನೋಡಲು ಅಷ್ಟಾಗಿ ಜನರು ಬರ್ತಾ ಇದ್ದಾರೆ ಇನ್ನು